ಜಗತ್ತು ಬದಲಾವಣೆಯ ಬಗ್ಗೆ ವಿಸ್ತಾರವಾಗಿ ಬಳಸೋದೇನಂದ್ರೆ ಜಗತ್ತಿನಲ್ಲಿ ಬಹಳ ಬದಲಾವಣೆ ಆಗೈತಿ ಮೊದ್ಲು ನಮ್ಮ ಊರು ಗ್ರಾಮ ಪಂಚಾಯತಿ ಇದ್ದಿದ್ದು ಪಟ್ಟಣ ಪಂಚಾಯತಿಯಾಯ್ತು ಪಟ್ಟಣ ಪಂಚಾಯತಿ ಆಗಿಂದ ಊರಲ್ಲೆಲ್ಲ ಈಗ ಟಿವಿ ಮಾಧ್ಯಮಗಳು ಅವಾಗೆಲ್ಲ ದೂರವಾಣಿ ಇದ್ದವು ಈಗ ಆಕಾಶವಾಣಿ ಇದ್ದವು ಇವಾಗೆಲ್ಲ ಟಿವಿ ಮಾಧ್ಯಮಗಳು ಬಂದವೆ ಮೊಬೈಲ್ ಬಂದವು ಇವಾಗ ಭಾಳ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಬಂದೈತಿ ಇವಾಗ ಮನೆ ಮನೀನೇ ಒಂದು ತಗೊಳ್ಳಿ ರಿ ಅವಾಗಿನ ಮನೆ ಅಂದರೆಲ್ಲ ಮಡ್ಗಿ ಮನೆ ಕಟ್ಟಿಗೆ ಒದ್ದು ಮನೆ ಮೇಲೆ ಆಳ್ಮನ್ನು ಆ ಥರ ಮನಿಯಿದ್ದವು ಇವಾಗೆಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಮನೆನೂ ಎಲ್ಲರೂ ಇಂಪ್ರೂವ್ಮೆಂಟ್ ಆಕ್ಕೊತ ಹೋಗ್ತಾಯಿದ್ದಿತ್ತು ಊರು ಭಾಳ ಇಂಪ್ರೂವ್ಮೆಂಟ್ ಆಗೈತಿ ಮೊದ್ಲು ಮನೆ ಮುಂದೆಲ್ಲ ಮಣ್ಣು ಹಾಳು ಮಣ್ಣು ಥರ ಮಣ್ಣು ಇದ್ದವು ಇವಾಗೆಲ್ಲ ಕಾಂಕ್ರೀಟ್ ರೋಡ್ ಆಗ್ಯವೆ ಇಂಪ್ರೂವ್ಮೆಂಟ್ ಆಗ್ಯವೆ ಮನೆ ಮನೆಗೆ ನಾ ಬೋರ್ವೆಲ್ಲು ಈ ರೀತಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಬರ್ತೈತಿ ಅವಾಗಿಂದ ಇವಾಗಿಂದು ನೋಡಿದ್ರೆ ಜಗತ್ತು ಭಾಳ ಮುಂದುವರ್ದೈತಿ ಇವಾಗ ಪ್ಯಾನಿನ ಬಂದವು ಮೋಟ್ರ್ ವೈಕಲ್ಲು ಅವಾಗೆಲ್ಲ ಎತ್ತಲ್ಲೇ ಬದ್ಕು ಮಾಡ್ತಿದ್ದರು ಗಾಡಿ ಜಗತ್ತಿನ್ಯಾಗ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಎಲ್ಲ ರೀತಿಯಿಂದ ಮುಂದುವರ್ಸ್ಕೊಂಡು ಕುಂತೈತಿ ಆದ್ರೆ ಮೊಬೈಲು ಒಂದು ರೀತಿ ಚಲೋ ಒಂದು ರೀತಿ ಸ್ ಸರಿ ಅಲ್ಲ ಯಾಕಂದ್ರೆ ಹುಡ್ಗರು ಅದು ಮೊಬೈಲ ಬಳಕೆಯಿಂದ ಒಂದು ಇಂಟ್ರ್ನೆಟ್ ಮುಖಾಂತರ ಬರುವ ಉಪಯೋಗವನ್ನು ಉದ್ದುಷ್ಟ್ ಉಪಯೋಗವನ್ನ ಭಾಳ ಮಾಡ್ತಾ ಇದಾರೆ ಅದರಿಂದ ದುರುಪಯೋಗ ಆಗ್ತೈತಿ ಒಂದು ರೀತಿ ನೋಡಿದ್ರೆ ಅದರಿಂದ ಭಾಳ ಒಳ್ಳೆಯದೈತಿ ಮೊಬೈಲಿಂದ ಒ ಭಾಳ ಭಾಳ ಜನಕ್ಕೆ ಅನುಕೂಲೈತಿ ಅವಾಗೆಲ್ಲ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಏನ ಮಾಡಬೇಕಾದ್ರೂ ಮಂದಿನೇ ಹೋಗಿ ಇವತ್ತು ಜನರ ಹೋಗಿ ಬಸ್ ಮುಖಾಂತರ ಆಗ್ಲಿ ಇದಕ್ಕೋಗಿ ಮನೆ ಮನೆಗೋಗಿ ಹೇಳಿಬರ್ಬೇಕಿತ್ತು ಮತ್ತೇನೇ ಕಾರ್ಯಕ್ರಮ ಮಾಡಬೇಕಪ್ಪ ನಮ್ಮ ಊರಾಗಂದ್ರೆ ಇನ್ನೊಂದು ಊರಿಗೋಗಿ ನಾವಿಂಥದ್ದು ಮಾಡ್ತೀವಂತೇಳಿ ಮನೆಗೋಗಿ ಹೇಳಿಬರ್ಬೇಕಿತ್ತು ಆದ್ರೆ ಇವಾಗಿನ ಇದ್ರೊಳ್ಗೆ ಆ ಥರ ಏನಿಲ್ಲ ಇವಾಗೇನೈತಂದ್ರೆ ಫೋನ್ ಬಂದದೆ ಫೋನ್ ಮುಖಾಂತರ ನಾವು ಫೋನ್ ಹಚ್ಚಿ ಇಲ್ಲಿ ಈ ಥರ ಪಂಕ್ಷನ್ ಮಾಡ್ತೀವಿ ಬನ್ರಿ ಅಂತೇಳ್ಬೋ ಟೆಕ್ನಾಲಜಿ ಭಾಳ ಮುಂದುವರ್ದೈತೆ ಅದರಿಂದ ನೋಡಿದ್ರೆ ಪೋನು ಭಾಳ ಯೂಸ್ ಆಗತ್ತೆ ಚಲೋ ಐತೆ ಈಗ ಟಿವಿ ಮಾಧ್ಯಮಗಳು ಧಾರಾವಾಹಿಗಳು ಅದ್ರ ಇದು ಅಂತ್ಹೇಳಿ ನೋಡ್ತಾ ಹುಡುಗುರು ಓದೋದರಲ್ಲಿ ಸ್ವಲ್ಪ ಕಡ್ಮೆ ಮಾಡ್ಯಾರ ಈಗ ಹುಡುಗುರ್ಗೆ ವಿದ್ಯಾಭ್ಯಾಸಕ್ಕೆ ಟಿವಿ ಸೀರಿಯಲ್ಗಳಿಂದ ಒಂದು ಸ್ವಲ್ಪ ತೊಂದರೆ ಆಕ್ಕತ್ತಿ ಆದರೂ ಮನೋರಂಜನೆ ನೋಡಾಕತ್ರ ಮನೋರಂಜನೆ ಈ ಥರ ಎಲ್ಲ ಇರೋದು ಒಂದು ರೀತಿ ಚಲೋ ಇರಬೇಕು ಹುಡುಗುರ್ ರೀತಿ ನೋಡಿದ್ರೆ ಒಂದಿಟು ಅದನ್ನೂ ಮನ್ರಂಜನೆಯೇ ಇರಬೇಕು ಓದೋದರಲ್ಲಿ ಹುಡುಗುರು ಹೆಚ್ಚಿನ ಆಸಕ್ತಿ ವಹಿಸ್ಬೇಕು ಇದನ್ನು ಮಾಡ್ಕೊತ ಮುಂದಿನ ಪೀಳಿಗೆ ಎಲ್ಲ ನೋಡಿಕೊಂಡು ಕಲಿಯಬೇಕು ಆ ಜಗತ್ತು ಭಾಳ ಮುಂದುವರ್ದೈತಿ ಮೊದ್ಲಾಗಿಂದು ಈಗಿಂದು ನೋಡಿದ್ರೆ ಜಗತ್ತು ಭಾಳ ಮುಂದುವರ್ದೈತಿ ಜಗತ್ತಿನಾಗ ಈಗ ಈ ರೀತಿ ಏನು ಹಳ್ಳಿಯೂ ಒಂದು ಸಿಟಿ ಥರ ಬೆಳ್ದಾವೆ ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲಿ ಅವಾಗೆಲ್ಲ ಚಕ್ಕಡಿ ತೊಗೊಂಡು ಎತ್ತು ಚಕ್ಕಡಿ ತೊಗೊಂಡು ಇವತ್ತು ನಾವು ಈ ಊರಿಂದ ಆ ಊರಿಗೆ ಹೋಗ್ಬೇಕಂದ್ರೆ ಎತ್ತು ಚಕ್ಡಿಯಾಗ ಹೋಗ್ತಿದ್ದರು ಇವಾಗ ಮತ್ತು ಅದಾದ ನಂತರ ಟ್ಯಾಕ್ಟರ್ ಮುಖಾಂತರ ಹೋದರು ಇವಾಗ ಬಸ್ಸು ಈ ಬಸ್ಸಿನ ಮುಖಾಂತರ ಒಂದು ಮತ್ತು ಹೊಳ್ಳಿ ಬೈಕು ಇವಾಗ ಮತ್ತು ಇದು ಬಂತು ಕಾರು ಹೀಗೆ ಜಗತ್ತಿನಲ್ಲಿ ಮುಂದುವರ್ಯೋದು ಭಾಳ ಆಗ್ತಾ ಬಂತು ಫ್ಯಾನು ಈ ಥರ ಈ ಥರ ಜಗತ್ತಿನಲ್ಲಿ ಅತಿ ವಿಜೃಂಭಣೆಯಿಂದ ನಡೆಸುವಂಥ ಜೀವನ ನಡೆಯಕತ್ತೈತೆ ಆದರೂ ಅದನ್ನು ಹಿಂದಿನ್ ಕಾಲದ್ದು ಈಗಿನ ಕಾಲದ್ದು ನೋಡಿದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗಕತ್ತೈತಿ ಜಗತ್ನಾಗ ಇಂಪ್ರೂವ್ಮೆಂಟ್ ಭಾಳ ಐತಿ ಇದನ್ನೆಲ್ಲ ನಾವಷ್ಟು ಕೂಡಿ ಮಾಡೋದರಿಂದ ಜಗತ್ತಿಗೆ ನಾವು ಜಗತ್ತು ನಮ್ಗೇನು ಮಾಡೈತೆ ಅನ್ನೋಕ್ಕೆ ನಾವು ಜಗತ್ತಿಗೇನು ಮಾಡ್ತೀವಪ್ಪ ಅನ್ನೋದು ಮುಖ್ಯ ಐತಿ ನಾವೂ ಅದನ್ನು ಇಂಪ್ರೂವ್ಮೆಂಟ್ ಆಗಕ್ಕ ನಾವೂ ಕಾರಣ ನಾವೂ ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡಬೇಕು ಏನು ಮಾಡಬೇಕಪ್ಪ ನಮ್ಮಿಂದ ಏನು ಸಾಧ್ಯ ಐತಿ ಅದನ್ನು ನಾವು ಮಾಡಬೇಕು ಇವತ್ತು ಊರಲ್ಲಿ ಈಗ ಅಟ್ರಾ ಪಟ್ರಾ ಅದವೆ ಅವೆಲ್ಲ ಸ್ವಚ್ಛ ಮಾಡ್ಕೊಂತ ಹೋಗ್ ನಮ್ಗೆ ರೋಗ ರುಜಿನಗಳು ಬರಲ್ಲ ಅದನ್ನೆಲ್ಲ ನಾವು ನಮ್ಮ ಊರು ನಮ್ಮ ಮನೆ ಹೀಗೆ ನಾವೆಲ್ಲ ಸ್ವಚ್ಛ ನಮ್ಮ ಮನೆ ಸ್ವಚ್ಛ ಇದ್ರೆ ನಮ್ಮ ಊರು ಸ್ವಚ್ಛ ಇರ್ತೆ ಹಂಗೆ ನಾವು ನಮ್ಮ ಮನೆ ನಮ್ಮ ಓಣಿ ನಮ್ಮ ಜನ ಅಂತ್ಹೇಳಿ ನಾವೆಲ್ಲರೂ ಅತಿ ಇದರಿಂದ ಸ್ವಚ್ಛತೆಯಿಂದ ಇರೋದರಿಂದ ಊರು ಸ್ವಚ್ಛತೆ ಇರ್ತೆ ಊರು ಸ್ವಚ್ಛ ಇದ್ರೆ ನಮ್ಮ ದೇಶ ಸ್ವಚ್ಛ ಇರ್ತೆ ಹಂಗಾಗ್ ನಾವೆಲ್ಲರೂ ಸ್ವಚ್ಛಿಂದ ಇದರಿಂದ ನಾವು ಕೆಲಸ ಮಾಡೋದರಿಂದ ನಮಗೂ ಒಳ್ಳೆಯದು ಮತ್ತು ಸಾರ್ವಜನಿಕ್ರಿಗೆ ಎಲ್ಲರಿಗೂ ಒಳ್ಳೆಯದು ಅದನ್ನು ನಾವೆಲ್ಲರೂ ಕೂತು ಮಾಡ್ಬೇಕು ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ನಮ್ಮಿಂದ ಕೆಲ್ಸಾಗ್ಲಿಲ್ಲಂದರೂ ಇನ್ನೊಬ್ರುಗೆ ತೊಂದರೆ ಅಕ್ಕಾರ್ ನಾವು ಮಾಡಬಾರ್ದು ಅದನ್ನು ನಾವೆಲ್ಲರೂ ಕೂತು ಮಾಡಬೇಕು ಅಂತ್ಹೇಳಿ ಇದನ್ನು ಜಗತ್ನಾಗ ಇಂಪ್ರೂವ್ಮೆಂಟ್ ಭಾಳೈತಿ ಇಂಪ್ರೂವ್ಮೆಂಟ್ ನಾವು ಹೆಂಗೆ ಮಾಡ್ಕೊತ ಹೋಗ್ತೀವಿ ಹಂಗೆ ಇಂಪ್ರೂವ್ಮೆಂಟ್ ಆಕ್ಕೊತನ ಹೊಕ್ಕಾತಿ ನಾವೂ ಮಾಡಬೇಕು ಜಗತ್ತು ನಾವು ಮುಂದ್ವರ್ಕೊತ ಹೋಗಬೇಕಂತೇಳಿ ಇದನ್ನೆಲ್ಲರೂ ಕೂತು ಮಾಡೋದರಿಂದ ನಮ್ಮ ಊರು ನಮ್ಮ ಇದು ನಮ್ಮ ದೇಶ ಅಂತೇಳಿ ನಾವು ಮಾಡ್ಕೊತ ಹೋಗ್ಬೇಕು ದೇಶಕ್ಕೆ ನಾವು ಮಾಡೋದರಿಂದ ನಮ್ಮ ದೇಶ ಮುಂದುವರಿತೈತಿ ದೇಶನ ಮುಂದ್ವರ್ಸಿದ್ರೆ ಈಗ ಮೊದಲೆಲ್ಲ ನಾವು ಬರೇ ಫಾರಿನ್ ಕಂಟ್ರಿ ಹೇಳ್ತಿದ್ದಿವಿ ಫಾರಿನ್ನಾಗ ಹಂಗೆ ಫಾರಿನ್ ಹಾಗಂತೇಳಿ ಇವಾಗ ಹಂಗಿಲ್ಲ ನಮ್ಮ ಇಂಡ್ಯಾಗ ಏನು ಕಮ್ಮಿ ಆಗೈತಿ ಅನ್ನುವಷ್ಟು ನಾವು ಮೆಟ್ಟಿ ಬೆಳೆದೀವಿ ಇಂಡ್ಯಾದಲ್ಲಿ ಇಂಥದ್ದು ಇಲ್ಲ ಅನ್ನಂಗಿಲ್ಲ ಅದನ್ನು ಅದ್ರಂತಾಗ ನಾವು ಜಗತ್ತಂದ್ರೆ ಎಲ್ಲ ರೀತಿಯಿಂದ ನಾವು ಬೆಳಿಬೇಕು ಮಾಡಬೇಕು ನಮ್ಮ ಊರು ಬೆಳಿಬೇಕು ನಾವೂ ಬೆಳಿಬೇಕು ಊರಿನ ಜನ ಬೆಳಿಬೇಕು ಹಂಗೆ ಎಲ್ಲ ರೀತಿಯಿಂದ ಬೆಳ್ಕೊತ ಹೋದ್ರ ಮುಂದೆ ಮಕ್ಕಳು ಮರಿ ಎಲ್ಲರಿಗೂ ಅನುಕೂಲಾಕ್ಕತ್ತಿ ಇದನ್ನೆಲ್ಲರೂ ಮಾಡ್ಕೊಂಡು ಹೋದ್ರಂದ್ರ ಚಲೋ ಆಕ್ಕತ್ತಿ ಮಾಡ್ಬೇಕು ಚಲೋದಿಂದ ಇದನ್ನು ಮಾಡ್ಕೊಂಡ್ ಹೋಗ್ಬೆಕು ಹೇಳ್ತಾ ಇದನ್ನೆಲ್ಲ ವಿಚಾರ ಮಾಡಿದ್ರೆ ಮಾ ಮೊದ್ಲಾಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ನೋಡಿದ್ರೆ ಭಾಳ ಮುಂದುವರ್ದೈತಿ ಮೊದಲೆಲ್ಲ ಕಾಲ್ನಡಿಗೆಯಿಂದನೇ ಈ ಊರಿಂದ ಆ ಊರಿಗೆ ಹೋಗ್ಬೇಕಂದ್ರ ಬಸ್ಸಿನ ಸೌಕರ್ಯ ಇದ್ದಿದ್ದಿಲ್ಲ ಗಾಡಿ ಸೌಕರ್ಯ ಇದ್ದಿದ್ದಿಲ್ಲ ಕಾಲ್ನಡಿಗೆಯಿಂದ ಹೋಗ್ತಿದ್ದರು ಆಮೇಲೆ ಸೈಕಲ್ ಬಂದವು ಸೈಕಲ್ಲಿಂದ ಇವು ಬಂದವು ಟ್ಯಾಕ್ಟ್ರು ಬಂದವು ಟ್ಯಾಕ್ಟ್ರಿಂದ ಬಸ್ ಬಂದವು ಹಿಂಗೆ ಮನುಷ್ಯ ಹೆಂಗೆ ಬೆಳಿತಾನ ಹಂಗೆ ಇದೂ ಊರೂ ಬೆಳಿತು ಊರು ಬೆಳಿದಿಂದ ಊರು ಬೆಳಿದಿಂದ ಏನು ಬೆಳಿತಪ್ಪ ಅಂದ್ರೆ ದೇಶ ಬೆಳಿತು ದೇಶ ಬೆಳ್ದಿಂದ ಜಗತ್ತು ಬೆಳಿತು ಹಂಗೆ ಎಲ್ಲ ಬೆಳ್ಕೊತನ ಹೊಂಟತ್ತಿ ಇಂಪ್ರೂವ್ಮೆಂಟ್ ಆಗೈತಿ ಇದರಿಂದ ನಮಗೂ ಅನುಕೂಲ ನಮ್ಮ ಮಕ್ಕಳಿಗೂ ಅನುಕೂಲ ಆದ್ರೆ ಇದನ್ನು ಉಪಯೋಗ ಮಾಡೋದು ನಮ್ಮ ಕೈಯಾಗ ಬಿಟ್ಟೈತೆ ನಾವು ದುರುಪಯೋಗ ಮಾಡಬಾರ್ದು ಮಾಡ್ಬಾರ್ದು ಇದನ್ನು ಹೆಂಗೆ ಉಪಯೋಗ ಮಾಡ್ಕ್ಯಬೇಕು ಅನ್ನೋದು ನಮ್ಗೆ ಬಿಟ್ಟಿದ್ದು ಇವಾಗ ಮೊಬೈಲನ್ನು ನಾವು ಉಪಯೋಗ ಬಳಕೆ ಮಾಡ್ಬಾರ್ದ್ ಅಂತಲ್ಲ ಮಾಡಬೇಕು ಅದನ್ನು ನಮ್ಗೆ ಎಷ್ಟು ಉಪ್ಯೋಗ ಐತಿ ಅಂದ್ರೆ ಅಷ್ಟು ಉಪಯೋಗ ಮಾಡ್ಕೋಬೇಕು ಅದನ್ನು ಅದನ್ನು ಅದೇ ಒಂದು ಕೆಲ್ಸಾಂತ ಮಾಡಿದ್ರೆ ನಮ್ಗೆ ಮುಂದೆ ಅದರಿಂದ ತೊಂದ್ರೆನೇ ಭಾಳ ಅದಾವೆ ಅದನ್ನು ನಾವು ಮಾಡೋ ಪದ್ದತಿ ಹೇಗೈತಿಪ್ಪ ಅಂದ್ರೆ ಅದನ್ನು ಎಷ್ಟು ಬಳಸ್ಬೇಕು ಅಷ್ಟೇ ಬಳಸಬೇಕು ಅದರಿಂದ ಉಪಯೋಗ ನಾವೂ ತೊಬೇಕು ನಮ್ಗೆ ಎಷ್ಟು ಉಪಯೋಗ ಮಾಡ್ಕೋಬೇಕನ್ನೋದು ನಾವು ಅದನ್ನು ಮದ್ಲು ತಿಳ್ಕೊಬೇಕು ಇದನ್ನು ನಾನು ಎಲ್ಲರೂ ಕೂಡಿ ಮಾಡೋದು ಚಲೋ ಅಂತೆ ಟಿವಿ ಮಾಧ್ಯಮವೂ ಟಿವಿ ಮಾಧ್ಯಮದಿಂದ ನಮ್ಮ ದೇಶದಲ್ಲಿ ಆಗುವ ಎಲ್ಲ ಬದಲಾವಣೆ ಬಗ್ ಬದಲಾವಣೇದೆ ಮತ್ತು ರಾಜಕೀಯ ಬಗ್ಗೆ ಆಯ್ತು ಆಮೇಲೆ ಸಿನ್ಮಾ ರಂಗದ ಬಗ್ಗೆ ಆಯ್ತು ಏನೇ ಇದ್ದರೂ ಅದನ್ನೆಲ್ಲ ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ಬೋದು ಮತ್ತು ಮೊಬೈಲ್ನಲ್ಲಿ ನೋಡ್ಬೋದು ಈ ಥರ ನಾವು ಕೂತಲ್ಲೇ ಇಡೀ ಜಗತ್ತಿನಲ್ಲಿ ಏನು ನಡೆಯುತ್ತಪ್ಪ ಅನ್ನೋದು ನಾವೊಂದು ನಮ್ಮ ಕೈಯಲ್ಲಿರುವ ಮೊಬೈಲ್ನಲ್ಲಿ ನಾವು ನೋಡ್ಕ್ಯಬೋದು ಇವಾಗ ಅಷ್ಟು ಜಗತ್ತು ಮುಂದುವರ್ದೈತಿ ಇಂಥದ್ದು ಇಲ್ಲಿಲ್ಲ ಅನ್ನೋ ಹಂಗಿಲ್ಲ ನಾವಿದ್ದಲ್ಲೇ ಎಲ್ಲ ತರಿಸ್ಕೊಬೋದು ಆನ್ಲೈನ್ ಮುಖಾಂತರ ನಾವು ಇದನ್ನು ಮಾಡ್ಕೊಬೋದು ಆನ್ಲೈನ್ ಮುಖಾಂತರ ನಾವು ಫೋನ್ಪೇ ಆಯಿತು ಏನಾದರೂ ಇವಾಗೆಲ್ಲ ಜಗತ್ನಲ್ಲಿ ಭಾಳ ಮುಂದುವರ್ದೈತಿ ಅದನ್ನೇನು ಮಾಡ್ಕ್ಯಬೇಕನ್ನೋದು ನಮ್ಗೆ ಅದರ ಉಪಯೋಗ ತಗೋಬೇಕು ಚಲೋದನ್ನು ತಗೋಬೇಕು ಕೆಟ್ಟದ್ದನ್ನು ಬಿಡಬೇಕು ಉಪಯೋಗನ ನಾವು ಚಲೋದಂತ ಅರ್ಥ ಮಾಡ್ಕೊಂಡು ಮಾಡೋದರಿಂದ ಚಲೋ ಆಕ್ಕತ್ತಿ ಜಗತ್ತು ಭಾಳ ಮುಂದೆ ಮುಂದುವರ್ದೈತಿ ಬಂದೈತಿ ಚಲೋ ಆಕ್ಕತ್ತಿ ಇದನ್ನು ಮಾಡ್ಕೊಂತ ಹೋಗ್ಬೇಕ್ ನಾವೆಲ್ಲರೂ ಕೂಡಿ ಜಗತ್ತಿನ ಬಗ್ಗೆ ಹೇಳೋದು ಅಂದ್ರೆ ನಮ್ಗೆ ಭಾಳ ಹೆಮ್ಮೆ ಹೆಮ್ಮೆಯ ವಿಷಯ ಜಗತ್ತು ಅತಿ ಬುದ್ಧಿವಂತಿಕೆಯಿಂದ ಬೆಳೆದಿರುವ ಜಗತ್ತು